ನಾನು ಅಡಿಗೆ ಮಾಡುವುದೆಂದರೆ ನನಗೆ ತುಂಬ ಹೊಟ್ಟೆ ಹಸಿದ ಹಸಿವಾದಾಗ ಮತ್ತು ಅಡುಗೆ ಮಾ ಅಡುಗೆ ಮಾಡಲು ಮನಸ್ಸಾದಾಗ ಈಗ ಅಡುಗೆ ಮಾಡಿ ಅಡುಗೆ ಮಾಡಲು ಶುರು ಮಾಡೋದಾದರೆ ನಾನು ಫಸ್ಟು ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಆಮೇಲೆ ತರಕಾರಿಗಳನ್ನೆಲ್ಲ ಹೆಚ್ಕೊಂಡು ಏನೇನೋ ಏನೇನು ಐಟಮ್ ಬೇಕು ಅದಕ್ಕೆ ಮಸಾಲ ಪದಾರ್ಥಗಳಾದರೂ ಆಗಬಹುದು ಅಥವಾ ತರಕಾರಿಗಳು ಮತ್ತು ಏನೇನು ಐಟಮ್ ಬೇಕೋ ಅದನ್ನೆಲ್ಲ ಫಸ್ಟ್ ರೆಡಿ ಹಿಡ್ಕೊಂಡು ಆಮೇಲೆ ಫಸ್ಟ್ ಸ್ಟೆಪ್ಸ್ ಇರುತ್ತೆ ಅದ್ರದ್ದು ಅದ್ರದ್ದೇ ಆದ ಫಸ್ಟ್ ಬಾಣಲೆ ಕಾಯಿಸಿ ಎಣ್ಣೆ ಹಾಕಿ ತರಕಾರಿ ಹುರಿದು ಮಸಾಲ ಹಾಕಿ ಆಮೇಲೆ ಮಿಕ್ಸ್ ಮಾಡಿ ಮಾಡಬೇಕು ಈಗ ಒಂದು ಫ್ರೈಡ್ ರೈಸ್ ಮಾಡ್ಬೇಕೆಂದ್ರು ಫಸ್ಟ್ ಪಾತ್ರೆ ತೊಳ್ಕೊಂಡು ಆಮೇಲೆ ತರಕಾರಿ ಎಲ್ಲ ಹೆಚ್ಕೊಂಡು ಮಸಾಲೆಯಲ್ಲ ರೆಡಿ ಇಟ್ಕೊಂಡು ಫಸ್ಟ್ ಎಣ್ಣೆ ಬಿಸಿ ಮಾಡ್ಕೊಂಡು ಆಮೇಲೆ ಎಣ್ಣೆಗೆ ತರಕಾರಿ ಹಾಕಿ ತರಕಾರಿ ಹಾಕೊಂಡು ಹುರ್ದು ಅದು ಒಂದು ಲೈಟಾಗಿ ಬಣ್ಣ ಚೇಂಜ್ ಆದಮೇಲೆ ಮಸಾಲೆ ಹಾಕಿ ಲೈಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ರೈಸ್ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ಬಿಟ್ಟು ತಿನ್ಬೋದು ಉಪ್ಪು ಉಪ್ಪು ಹಾಕೋದು ಖಾರ ಹಾಕೋದು ಎಲ್ಲ ಕರೆಕ್ಟಾಗಿ ನೋಡ್ಕೊಳ್ತೀನಿ ಹಾಗೆ ನಾನು ಮೊದಲು ಬಾರಿ ಮಾಡಿದ್ದೆಂದ್ರೆ ನಾನು ಫಸ್ಟ್ ಮಾಡಿದ್ದು ಫ್ರೈಡ್ ರೈಸ್ ಫ್ರೈಡ್ ರೈಸಲ್ಲಿ ಶೇಷ್ವಾನ್ ಫ್ರೈಡ್ ರೈಸ್ ಮಸಾಲ ಅದನ್ನು ತೊಗೊಂಡು ಅದ್ರ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಅದೆಂದರೆ ಜಸ್ಟ್ ರೆಡಿಮೇಡ್ ಟೈಪ್ ಮಸಾಲ ರೆಡಿ ಇರುತ್ತೆ ನಾವೊಂದಿಷ್ಟು ತರಕಾರಿ ಯೂಸ್ ಮಾಡ್ಕೊಳ್ಬೋದು ಹಾಗೆ ರೈಸ್ ಮಿಕ್ಸ್ ಮಾಡಿಕೊಂಡು ಊಟ ಮಾಡ್ಬೋದು ಈಗ ನಾನು ಮನೆಯಲ್ಲಿ ಮನೆಯಲ್ಲಿ ಆರಾಮು ಸುಮ್ಮನೆ ಕೂತ್ಕೊಂಡಿದ್ದೆ ಹೊಟ್ಟೆ ಹಸೀತಿತ್ತು ಆ ದಿನ ನಾನು ನನಗೆ ಇದು ತಿನ್ಬೇಕು ಅನ್ನಿಸ್ತು ಏನಾದ್ರು ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತು ಆ ಟೈಮಿಗೆ ನಾನು ಫ್ರೈಡ್ ರೈಸ್ ಮಾಡಿಕೊಂಡೆ ಫಸ್ಟು ತರಕಾರಿ ಹೆಚ್ಕೊಂಡು ಆಮೇಲೆ ತರಕಾರಿ ಹೆಚ್ಕೊಂಡೆ ಫಸ್ಟ್ ಆಮೇಲೆ ಮಸಾಲ ಪ ಮಸಾಲ ಐಟಮ್ಸನ್ನ ಸೈಡ್ ತೆಗೆದಿಟ್ಕೊಂಡೆ ಎಲ್ಲ ರೆಡಿ ಇಟ್ಕೊಂಡೆ ಆಮೇಲೆ ಆ ರೈಸನ್ನು ಸ್ವಲ್ಪ ಹುಡಿ ಹುಡಿ ಮಾಡಿ ಇಟ್ಕೊಂಡೆ ಫಸ್ಟ್ ಒಂದು ಬಾಣಲೆಗೆ ಎಣ್ಣೆ ಹಾಕೊಂಡೆ ಎಣ್ಣೆ ಹಾಕೊಂಡು ಫಸ್ಟು ಫಸ್ಟ್ ಈರುಳ್ಳಿ ಟೊಮೆಟೊ ಹಾಕೊಂಡು ಹುರ್ಕೊಂಡೆ ಆಮೇಲೆ ಕ್ಯಾಬೇಜು ನೆಕ್ಸ್ಟು ಬೀನ್ಸು ಫ್ಲವರು ಅದನ್ನೆಲ್ಲ ಹಾಕೊಂಡು ಫ್ರೈ ಮಾಡಿಕೊಂಡೆ ಫ್ರೈ ಮಾಡ್ಕೊಂಡು ಆಮೇಲೆ ಮಸಾಲ ಹಾಕಿ ಚೂರು ಖಾರ ಪುಡಿ ಉಪ್ಪು ಅದನ್ನೆಲ್ಲ ಹಾಕೊಂಡು ಕರೆಕ್ಟ್ ಫ್ರೈ ಮಾಡ್ಕೊಂಡು ಆಮೇಲೆ ಅನ್ನ ಹಾಕಿ ತಿರ್ಗಿಸ್ದೆ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಹೊತ್ಬಿಟ್ಟು ಕರೆಕ್ಟ್ ಉಪ್ಪನ್ನು ಟೇಸ್ಟ್ ನೋಡ್ಕೊಂಡು ತಿಂದೆ ತಿಂದ ನಂತರ ನಂಗೆ ಖುಷಿ ಆಯಿತು ಹಾಗೆ ನಾನು ಸ್ವಲ್ಪ ತೆಗ್ದಿಟ್ಟು ಅಮ್ಮ ಅಪ್ಪ ಅವರಿಗೆಲ್ಲ ಕೊಟ್ಟು ಅವರಿಗೂ ತುಂಬ ಖುಷಿ ಆಯಿತು ಹೀಗೆ ಮನ್ಸು ಬಂದಾಗ ನಾನು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀನಿ ಅಡುಗೆ ಮಾಡ್ಕೊಳ್ತೀನಿ ಅಂದರೆ ಸ್ನಾಕ್ಸ್ ಅಂತದೇನೋ ಮಾಡ್ಕೊಳ್ತೀನಿ ಈಗ ಮನೆಯಲ್ಲಿ ಆರಾಮು ಕೂತಿದ್ದೀನಿ ಹೊಟ್ಟೆ ಹಸೀತು ಹಂಗೆ ಹಾಗೇನಾದ್ರು ಇದ್ದಾಗ ನಾನು ಮಾಡ್ಕೊಂಡು ತಿಂತೀನಿ ನಾನು ಜಾಸ್ತಿಯಾಗಿ ವೆಜ್ ಮತ್ತು ನಾನ್ ವೆಜನ್ನು ಮಾಡ್ತೀನಿ ವೆಜ್ ಅಂದರೆ ಫ್ರೈಡ್ ರೈಸ್ ಲೆಮನ್ ಲೆಮನ್ ರೈಸ್ ಎಮ್ ಟಿ ಆರ್ ಲೆಮ್ ಲೆಮನ್ ರೈಸ್ ಸಿಗುತ್ತೆ ಅದನ್ನು ಹಾಕೊಂಡು ಜಸ್ಟ್ ರೆಡಿ ರೆಡಿ ರೆಡಿ ಟು ಮಿಕ್ಸ್ ಅಂತ ಇರುತ್ತೆ ಹಾಕೊಂಡೆ ಎಣ್ಣೆ ಹಾಕೊಂಡೆ ಜಸ್ಟ ಲೈಟಾಗಿ ಫ್ರೈ ಮಾಡಿ ಅನ್ನ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ಅದು ರೆಡಿ ಟು ಮಿಕ್ಸ್ ಇರುತ್ತೆ ಪುಳಿಯೋಗರೆ ಪೌಡರ್ ಸಿಗುತ್ತೆ ಅದನ್ನು ರೆಡಿ ರೆಡಿ ಟು ಮಿಕ್ಸ್ ಇರುತ್ತೆ ಗೋಬಿ ಮಾಡ್ತೀನಿ ಗೋಬಿ ಅಂದರೆ ಫ್ಲವರೆಲ್ಲ ಇದು ಮಾಡ್ಕೊಂಡು ಅದೆಲ್ಲ ಮಾಡ್ಕೊಂಡು ಮಾಡಿ ಮಾಡಿ ಮಾಡ್ಬೇಕಾಗುತ್ತೆ ಗೋಬಿಯೂ ಗೋಬಿ ಮಾಡೋಕ್ಕೆ ತುಂಬ ಟೈಮ್ ತೊಗೊಳ್ಳುತ್ತೆ ಏಕೆಂದ್ರೆ ಫಸ್ಟು ಫ್ಲವರೆಲ್ಲ ಕ್ಲೀನ್ ಮಾಡ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡು ಆಮೇಲೆ ಅದಕ್ಕೆ ಮಸಾಲೆ ಮಿಕ್ಸ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಂತೆ ಸಾಸ್ ಬೇಕು ಸುಮಾರೆಲ್ಲ ಕೆಲಸ ಇರುತ್ತೆ ಗೋಬಿ ಮಾಡಬೇಕಾದ್ರೆ ಹಾಗೆ ನನಗೆ ಫಸ್ಟು ನಾನು ಫ್ರೈಡ್ ರೈಸ್ ಮಾಡಿದಾಗ ನಂಗೆ ತುಂಬ ಖುಷಿ ಆಗಿತ್ತು ಏಕೆಂದ್ರೆ ಇಷ್ಟು ಚೆನ್ನಾಗಿತ್ತು ಅಂತ ಹೇಳಿ ಅದರ ಅದ್ರೊಳಗೆ ಯಾರು ಏನು ಇದು ಹೇಳಲಿಲ್ಲ ಏಕೆಂದ್ರೆ ಫುಲ್ ಟೇಸ್ಟಿ ಇತ್ತು ಅದ್ರ ಸಲುವಾಗಿ ಖುಷಿ ಆಗಿತ್ತು ಫಸ್ಟ್ ಟೈಮ್ ಆಮೇಲೆ ನೆಕ್ಸ್ಟ್ ಹಾಗೆ ಒಂದೊಂದೆ ಟ್ರೈ ಮಾಡ್ತಾ ಹೋದರೆ ಸಿ ಮನೆಯಲ್ಲಿದ್ದಾಗ ಫ್ರೀ ಇದ್ದಾಗ ಒಂದೊಂದೆ ರೆಸಿಪಿ ಟ್ರೈ ಮಾಡ್ಕೊಳ್ತಾ ಹೋದೆ ಹಾಗೆ ಈಗ ಸುಮಾರು ಡಿಶನ್ನು ಕಲ್ತಿದ್ದೀನಿ ಅಡ್ಡಿ ಇಲ್ಲ